ಹಲೋ ಯಾರು ಹಾಂ ಸರ್ ಹೇಳಿ

ಹ್ಞೂ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದೀನಿ ನೀವು ಕರೆಕ್ಟ್ ಟೈಮಿಗೆ ತೊಗೊಳ್ತಾ ಇದ್ದೀರಾ ಟ್ಯಾಬ್ಲೆಟ್ಸ್ ಎಲ್ಲ ಹೌದಾ ಅಲ್ಲ ಸರ್ ಡೈಲಿ ಎಷ್ಟು ಟೈಮ್ ತಗೊಳ್ತಾ ಇದ್ದೀರಾ ಟ್ಯಾಬ್ಲೆಟ್ಸ್ ನಾನು ನಿಮಗೆ ಎಷ್ಟು ಟೈಮ್ ಹೇಳಿದ್ದೆ

ವಾಟರ್ನಾ ಜಾಸ್ತಿ ಕುಡಿಯಕ್ಕೆ ಹೇಳಿದ್ದೆನಲ ಸರ್ ವಾಟರ್ನ ಕುಡಿತಾ ಇದ್ದೀರಾ ಕರೆಕ್ಟಾಗಿ

ಹೌದಾ ಸರ್ ಈಗ ನಾನಾ ಇಲ್ಲ ಸರ್ ಹಾಸ್ಪೆಟ್ಲುನಾ ಡ್ಯೂಟಿ ಹವರ್ಸಲ್ಲೇ ಬರಬೇಕು ಸರ್ ನೀವು ಡ್ಯೂಟಿ ಹವರ್ಸಲ್ಲೇ ಇನ್ನೇನು ಇವತ್ತು ಕ್ಲೋಸ್ ಆಗಿದೆ ಹಾಸ್ಪಿಟಲು ನಾಳೆ ನಾಳೆ ನಿಮ್ಮ ಫ್ರೀ ಯಾವಾಗ ಇರ್ತೀರಾ ಸರ್ ಅವಾಗ ಬನ್ನಿ ಅದು ಇನ್ನೊಂದು ಚೆಕ್ಅಪ್ ಮಾಡಿ ನೈನ್ ಟೆನ್ ಟು ಟೆನ್ ಟು ಟೂ ಮಟ್ಟಗೆ ಇರ್ತೀವಿ ಸರ್ ಮತ್ತು ಟೂ ಟು ಫೋರ್ ಮಟ್ಟಗೆ ಇರ್ತೀವಿ ಮತ್ತು ಏನಿಲ್ಲ ಸರ್ ಹಾಗೆ ಬನ್ನಿ ಕಾಲ್ ಮಾಡ್ಕಂಡು ಬನ್ನಿ ಸರ್ ಬರ್ತೀವಿ ಅಲ್ಲಿ ಕಾಲ್ ಮಾಡ್ಕೊಂಬನ್ನಿ ಸರ್ ಅದೇನು ರಿಪೋರ್ಟ್ ಚೆಕ್ ಮಾಡಿ ನಿಮಗೆ ಹಾಂ ಸರ್ ಅದೇ ರಿಪೋರ್ಟ್ ಚೆಕ್ ಮಾಡಿ ಅದು ಯಾವ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನೋ ಏನು ಏನೇನು ಬರ್ದು ಕೊಟ್ಟಿದ್ದೀನೋ ಇದು ಸ್ಲಿಪ್ ತೊಗೊಂಬನ್ನಿ ಸರ್ ಹಾಂ ಸರ್ ಅದೇ ಆಸ್ಪೆಟ್ಲೇನೆ ಸರ್ ಅದೇ ಅದೇ ಕ್ಲಿನಿಕ್ಕಿಗೇ ಬನ್ನಿ ಸರ್ ಹಾಂ ಓಕೆ ಸರ್ ಓಕೆ ಹ್ಞೂ ಸರಿ ಸರ್ ಆಯಿತು ಬನ್ನಿ ಸರ್